ನನ್ನ ನೆಚ್ಚಿನ ಯೂಟ್ಯೂಬ್ ಚಾನೆಲ್ ಶಾಂತ ಅಡಿಗೆ ಮನೆ ಇದ್ರಿಂದ ಹಲವಾರು ಈ ಅಡಿಗೆ ಮಾಡುವ ಪದಾರ್ಥಗಳ್ನ ತಿಳಿದುಕೊಳ್ಬಹುದು ಯಾವ ರೀತಿ ಅಡಿಗೆ ಮಾಡೋದು ನನ್ಗೆ ಇಂಟ್ರೆಸ್ಟ್ ಇರುವಂತಹ ಅಡಿಗೆನಾ ನನಗೆ ಗೊತ್ತಿಲ್ಲ ಅಂತ ಅಂದರೆ ಮನೆಯಲ್ಲೀ ಮನೇಲಿ ಇರ್ತಕಂಥ ಊರಿಂದ ತಿಳ್ಕೊಳಕ್ಕಾಗಿಲ್ಲ ಅಂತಂದರೆ ನಾನ್ ಶಾಂತ ಯೂಟ್ಯೂಬ್ ಚಾನೆಲ್ ಇಂದ ನೋಡಿ ತಿಳ್ಕೋತಿನಿ ಶಾಂತ ಯೂಟ್ಯೂಬ್ ಚಾನೆಲ್ ಅಂತಕಂಥದ್ದು ಒಂದು ವೆರೈಟಿ ಆಫ್ ಫುಡ್ ಎ ಯಾವ ರೀತಿ ಅಡಿಗೆ ಹೊಸ ಹೊಸ ಅಡ್ಗೆಗಳ್ನ ಮಾಡೋದು ಯಾವ ರೀತಿ ವಿಧವಿಧವಾಗ್ ಮಾಡೋದು ವೆರೈಟಿ ವೆರೈಟಿಯಾಗಿ ಹೇಗೆ ಮಾಡೋದು ರುಚಿರುಚಿಯಾಗಿ ಹೇಗ್ ಮಾಡೋದು ಅಂತ ಶಾಂತ ಅಡಿಗೆ ಮನೆ ಯೂಟ್ಯೂಬ್ ಚಾನೆಲಲ್ಲಿ ತಿಳ್ಕೋತಿನಿ ಈಗ ನನಗೆ ಯಾವುದಾದ್ರು ರಿಲೇಟೆಡ್ ರಿಲೇಶನ್ಸ್ ಮನೆಗೆ ಬಂದಿರ್ತಾರೆ ನನ್ಗೆ ಅಡಿಗೆ ಮಾಡೋಕ್ ಬರೊಲ್ಲ ಅಂದಾಗ ಶಾಂತ ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು ನನ್ನಹತ್ರ ಯಾವಾಗ್ಲೂ ಮೊಬೈಲ್ ಇರುತ್ತಲ್ವ ಆಗ ಯೂಟ್ಯೂಬ್ ಚಾನಲಿಂದ ಹೆಂಗ್ ಹೇಗೆ ಅಡಿಗೆ ಮಾಡೋದು ಈ ಸ್ವೀಟ್ ಮಾಡ್ಬೇಕಂದ್ರೆ ಏನೇನು ಹಾಕ್ಬೇಕು ಏನು ಪದಾರ್ಥಗಳ್ ಹಾಕ್ಬೇಕು ಅಂತ ಎಲ್ಲಾ ನೋಡ್ಕೊತ ಇರ್ತೀನಿ ನೋಡ್ಕೊಂಡು ಅದೇ ರೀತಿ ಫಾಲೋ ಮಾಡ್ತೀನಿ ಫಾಲೋ ಮಾಡಿ ಅಡ್ಗೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಒಂದು ವೇಳೆ ನನಗೆ ಅದು ಚೆನ್ನಾಗ್ ಬಂತು ಅಂತ ಅಂದರೆ ಎಲ್ರಿಗು ಕೊಟ್ಟು ಟೇಸ್ಟ್ ಮಾಡೋಕ್ ಹೇಳ್ತೀನಿ ಚೆನ್ನಾಗ್ ಬಂದಿಲ್ಲ ಅಂದ್ರೂ ಕೊಡ್ತೀನಿ ಅದು ಬೇರೆ ಮಾತು ಕೊಟ್ಟು ಟೇಸ್ಟ್ ಮಾಡೋಕ್ಕೆ ಹೇಳ್ತೀನಿ ಟೇಸ್ಟ್ ಮಾಡಿ ಅವ್ರಿಗೆ ಇಷ್ಟ ಆಯಿತು ಅಂತ ಅಂದರೆ ಖುಷಿ ಪಡ್ತೀನಿ ತುಂಬಾ ಇಲ್ಲ ಅದು ಏನಾದರೂ ಕಡಿಮೆ ಆಯಿತು ಈಗ ಸ್ವೀಟ್ ನೋಡ್ದಾಗ ಸ್ವೀಟ್ ಕಡಿಮೆ ಆಯಿತು ಇಲ್ಲ ಸ್ವೀಟ್ ಜಾಸ್ತಿ ಮಾ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅದ್ರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋತಿನಿ ಈಗ ಸ್ವೀಟ್ ಕಡಿಮೆಯಾಗಿತ್ತು ಅಂತಂದರೆ ನೆಕ್ಸ್ಟ್ ಟೈಮ್ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋದು ಇಲ್ಲ ಜಾಸ್ತಿ ಆಗಿತ್ತು ಅಂದರೆ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕೊದು ಒಟ್ಟಾರೆಯಾಗಿ ಅದು ಸರಿ ಹೊಬೇಕು ಆ ರೀತಿಯಾಗಿ ಟ್ರೈ ಮಾಡ್ತಾನೆ ಇರ್ತಿನಿ ಅಡ್ಗೆ ಮಾಡ್ತಾ ಮಾಡ್ತಾ ಇದು ಚೆನ್ನಾಗ್ ಬಂದಿಲ್ಲ ಅಂತಂದರೆ ಇನ್ನೊಂದು ಸತಿ ಅದನ್ನು ಟ್ರೈ ಮಾಡ್ತೀನಿ ಬಿಡೋದಿಲ್ಲ ಒಟ್ಟು ಈ ಅಡಿಗೆ ಮಾಡಿನು ಒಂದ್ಸತಿ ಅಂದ್ಮೇಲೆ ಅದ್ನ ಮಾಡ್ತಾನೇ ಇರ್ತೀನಿ ರಿಪೀಟಾಗಿ ಅಂದರೆ ಅದು ಬರೋವರೆಗು ನಾನು ಆಲ್ಮೋಸ್ಟ್ ಮಾಡಿರೋವನ್ನು ಯಾವು ಜಾಸ್ತಿ ಕೆಡ್ಸೋಕ್ ಹೋಗಲ್ಲ ಎಲ್ಲವನ್ನೂ ಚೆನ್ನಾಗೆ ಮಾಡ್ತೀನಿ ಅಲ್ಮೋಸ್ಟು ಅದಾದ್ಮೇಲೇ ಈಗ ಏನಾದ್ರು ಸ್ವೀಟ್ ಆಯಿತು ಬೇರೇ ಖಾರದ ಪದಾರ್ಥಗಳ್ ಮಾಡಬೇಕು ಸ್ನಾಕ್ಸ್ ಮಾಡಬೇಕು ಅಂತಂದರೆ ಯೂಟ್ಯೂಬ್ ಚಾನೆಲಿಂದ ನೋಡ್ತೀನಿ ಈಗ ಮನೇಲಿ ಒಂದ್ಸರಿ ಅಮ್ಮ ಇರ್ತಾರೇ ಇರೋಲ್ಲ ಅಕ್ಕ ಇರ್ತಾರೆ ಇರೋಲ್ಲ ಮನೆ ಯಾರಾದರೂ ಇಲ್ಲ ಅಂತಂದರೆ ಯೂಟ್ಯೂಬ್ ಚಾನೆಲಿಂದ ಓಪನ್ ಮಾಡ್ಬೇಕು ಮಾಡ್ತೀನಿ ನನ್ಗೆ ಯಾವ್ದು ಅಡಿಗೆ ಮಾಡಬೇಕು ಅನ್ಕೋತಿರ್ತಿನೊ ಅದ್ರಲ್ಲಿ ವೆರೈಟಿಸ್ ಬರುತ್ತೆ ನಾನು ಅಡಿಗೆ ಮಾಡೋದು ಹಾಕಿದ್ರೆ ನನ್ನ ಈಗ ಏನೊ ಚಿತ್ರಾನ್ನ ಮಾಡಬೇಕು ಅನ್ಕೊಂಡಿದಿನಿ ಅನ್ಕೊ ಅದರಲ್ಲಿ ವೆರೈಟಿ ಆಫ್ ಚಿತ್ರಾನ್ನಗಳು ಬರ್ತವೆ ವೆರೈಟಿ ಆಫ್ ಚಾನಲ್ಗಳು ಬರ್ತವೆ ಆ ಚಾನಲಲ್ಲಿ ನನಗೆ ಯಾವುದು ಇಷ್ಟ ಆಗುತ್ತೋ ನೋಡಲಿಕ್ಕೆ ಯಾವುದು ಚೆನ್ನಾಗ್ ಕಾಣುತ್ತೊ ಅಂಥ ಚಾನಲ್ನ ಆಯ್ಕೆ ಮಾಡ್ತಿನಿ ಅದ್ರೊಳಗೋಗಿ ಒಂದೊಂದನ್ನೆ ಒಂದೊಂದನ್ನೆ ಯಾವರೀತಿ ಮಾಡೋದು ಏನೇನು ಬೇಕು ಅದಕ್ಕೆ ಪದಾರ್ತಗಳು ಯಾವ್ಯಾವು ಬೇಕು ಅಂತ ನೋಡ್ತಿನಿ ಆ ಎಲ್ಲ ಪದಾರ್ಥಗಳ್ ನನ್ನಹತ್ರ ಇದಾವ ಇಲ್ವಾ ಅಂತ ಫಸ್ಟ್ ಅದನ್ನು ನೋಡ್ಕೋತಿನಿ ನನ್ನಹತ್ರ ಇತ್ತು ಅಂದರೆ ಅವ್ರು ಮಾಡಿರ್ತಕ್ಕಂಥ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ತೀನಿ ಒಂದಾದ ತಕ್ಷಣ ಒಂದು ಅವ್ರೇನು ಹಾಕ್ತಾರೆ ಎಷ್ಟು ನಿಮಿಷ ಬೆಯಿಸ್ಬೇಕ್ ಅಂತಾರೆ ಅದನ್ನೆಲ್ಲ ನೋಡ್ಕೊಂಡು ಅದು ಬೆಂದಾದ್ಮೇಲೆ ನಾನು ಅದನ್ನು ಅದೇ ಫಾಲೋ ಮಾಡಿ ಅವರು ಕುಕಿಂಗ್ ರೆಡಿಯಾದ್ಮೇಲೆ ನಾನು ಅದನ್ನು ತಗ್ದು ನೊಡ್ತಿನಿ ಚೆನ್ನಾಗಾಗಿತ್ತು ಅಂದರೆ ನಾನೇ ತಿಂದು ಚೆನ್ನಾಗಾಗಿತ್ತು ಅಂತಂದರೆ ಎಲ್ರಿಗು ಕೊಟ್ಟು ಕೊಟ್ಟು ಟೇಸ್ಟ್ ಮಾಡೋಕ್ ಹೇಳ್ತೀನಿ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಯಾರಾಗಿ ಯಾರಾದ್ರು ಆಗಿರ್ಬೋದು ಟೇಸ್ಟ್ ಮಾಡ್ತೀನಿ ಅವ್ರಿಗು ಇಷ್ಟ ಆಯಿತು ಅಂತಂದರೆ ತುಂಬ ಖುಷಿ ಪಡ್ತೀನಿ ನಾನಂತು ಫಸ್ಟು ಫುಲ್ ತಿಂತೀನಿ ಇನ್ನು ಜಾಸ್ತಿ ಈಗ ಅಮ್ಮ ಮಾಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ತಿಂತಿನಿ ಯಾಕಂದರೆ ಅದು ನಾನು ಮಾಡಿದ್ದು ಅಲ್ವ ನನಗ್ ಸ್ವಲ್ಪ ಜಾಸ್ತಿ ಇಷ್ಟ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ತಿಂತೀನಿ ಹಂಗಂತ ಅಮ್ಮ ಮಾಡಿದ್ದು ತಿನ್ನೊಲ್ಲ ಅಂತಲ್ಲ ಅಮ್ಮ ಮಾಡಿದ್ದು ತಿಂತೀನಿ ನಾನು ಮಾಡಿದೆಲ್ಲ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟಿಂದ ನಾನು ಸ್ವಲ್ಪ ಜಾಸ್ತಿ ತಿಂತಿನಿ ಅದಾದ್ಮೇಲೆ ಇವತ್ತು ಒಂದು ಅಡಿಗೆ ಮಾಡೀನಿ ಇವತ್ತು ಭಾನುವಾರ ಮನೆಯಲ್ಲಿ ಖಾಲಿಯಾಗಿದ್ದೀನಿ ಕಾಲೇಜ್ ಏನಿಲ್ಲ ಸ್ಕೂಲ್ ಏನಿಲ್ಲ ಅಂತಂದರೆ ನನ್ನ ವರ್ಕಿಂಗ್ ಡೇ ಏನಿಲ್ಲ ನನ್ನ ವರ್ಕ್ ಏನಿಲ್ಲ ಅಂದರೆ ಏನೋ ಒಂದು ಅಡಿಗೆ ಮಾಡೋಣ ಟೀ ಮಾ ಈಗ ನಮ್ಮಅಪ್ಪ ಎಲ್ಲಿಂದ ಹೊರಗಿಂದ ಬಂದರೇ ಒಂದು ಟೀ ಮಾಡೋದು ಆ ಥರ ವೆರೈಟಿ ಟ್ರೈ ಮಾಡ್ತೀನಿ ಈಗ ಟ್ರೀ ಮಾ ಟೀ ಟೀನಲ್ಲಿ ಒಂದೇ ವಿಧ ಇರೋಲ್ಲ ಟೀ ಏಲಕ್ಕಿ ಹಾಕ್ ಮಾಡೋದೂ ಮತ್ತು ಶುಂಠಿ ಹಾಕಿ ಮಾಡೋದು ಬೆಲ್ಲ ಹಾಕಿ ಮಾಡೋದು ವೆರೈಟಿ ವೆರೈಟಿ ಇರುತ್ತಲ್ಲ ಸಿ ಟೀನೆಲ್ಲ ಒಂದ್ಸತಿ ಬೆಲ್ಲ ಹಾಕ್ ಮಾಡಿದರೆ ಒಂದ್ಸತಿ ಏಲಕ್ಕಿ ಹಾಕ್ ಮಾಡ್ತಿರ್ತಿನಿ ಸಕ್ಕರೆ ಒಟ್ಟು ವೆರೈಟಿ ಟ್ರೈ ಮಾಡ್ತಿರ್ತೀನಿ ಯಾಕಂತಂದರೆ ಮುಂದೆ ನಾನು ನೆಕ್ಸ್ಟು ಫ್ಯೂಚರಲ್ಲಿ ನಾನ್ ಒಂದಲ್ಲ ಒಂದು ಸತಿ ಅಡಿಗೆ ಮನೆಗೆ ಹೋಗ್ಲೆಬೇಕು ನಾನು ನಾನು ನೆಕ್ಸ್ಟ್ ನನ್ನ ಮಕ್ಳಿಗಾದ್ರು ಮಾಡಲೆ ಬೇಕಲ್ವ ಅವಾಗಾದ್ರು ವೈರೈಟಿಸ್ನ ಈಗ ಬರೀ ಒಂದೇ ವೆರೈಟಿ ಒಂದೇ ಪದಾರ್ಥನ ಎಷ್ಟು ಸರ್ತಿ ಅಂತ ಮಾಡೋದು ಅದರಲ್ಲು ವೆರೈಟಿ ಬೇಕಲ್ವ ಅದಕ್ಕೆ ನಾನು ವೆರೈಟಿ ವೆರೈಟಿ ಅಡಿಗೆಗಳ ಯೂಟ್ಯೂಬ್ ಚಾನೆಲಿಂದ ಟಿ ವಿಗಳಿಂದಾ ಅವ್ನ ನೋಡಿ ಕಲಿತೀನಿ ಹಲ್ವಾರು ಕಲ್ತಿದ್ದೀನಿ ಒಗ್ಗರಣೆ ಉಪ್ಪಿಟ್ಟು ಚಿತ್ರಾನ್ನ ಮೊಸರನ್ನ ಜಾಮೂನು ಜಾಂಗಿರಿ ಈ ಥರ ವೆರೈಟಿ ಆಫ್ ಅಡಿಗೆಗಳ ನಾನು ಅದ್ರಿಂದ ಕಲ್ತಿದೀನಿ ಇನ್ನು ಚಿತ್ರಾನ್ನ ಪಲಾವು ಪುಳಿಯೋಗ್ರೇ ವಾಂಗಿಬಾತು ಆಮೇಲೆ ಕೇಸ್ರಿಬಾತು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲಾ ಕಲ್ತಿರ್ತೀನಿ ಅದ್ರಿಂದ ಯೂಟ್ಯೂಬ್ ಚಾನಲಿಂದ ಆಗಿರ್ಬೋದು ಮತ್ತು ಒಗ್ಗರಣೆ ಆ ಥರ ಅವಲಕ್ಕಿ ಒಗ್ಗರಣೇ ಆಗಿರ್ಬೋದು ಶಾವಿಗೆ